ಎಸ್ ಬಿ ಐ ಬ್ಯಾಂಕ್ ಅವರಾ ಅದೇ ನಾವು ಮನೆ ಮೇಲೆ ಲೋನ್ ತಗೊಳ್ಬೇಕು ಅನ್ಕೊಂಡಿದ್ದೀವಿ ಅದು ಹತ್ತು ಲಕ್ಷ ಬೇಕಾಗಿತ್ತು ಏನೇನು ತರಬೇಕು ಅಂತ ಗೊತ್ತಾಗಲಿಲ್ಲ ನನಗೆ

ಹ್ಞೂ ಕಟ್ಕೊಂಡು ಆದರೆ ಕಮ್ಮಿ ಮಾಡಿಕೊಡಿ ಸ್ವಲ್ಪ ಹಾಂ ನಮಗೆ ಬೇಕಾಗಿರೋದು ಹತ್ತು ಲಕ್ಷ ಅಲ್ವ ಆ ಬಡ್ಡಿ ನೋಡುದ್ರೆ ನಾಲ್ಕು ಪರ್ಸೆಂಟ್ ಹೇಳ್ತಾ ಇದ್ದೀರಲ್ಲ ನೀವು ಹಾಂ ಅದೇ ಅದೇ ಏನೇನು ತರ್ಬೇಕು ಹೇಳಿ

ನಮ್ಮ ಮನೆಪತ್ರ ಏನೂ ಬೇಕಾಗಿಲ್ಲವಾ ಹಾಂ

ಹ್ಞೂ ಕರ್ಕೊಂಡು ಬರ್ತೀವಿ ಹಾಂ

ಹಾಂ ನಿಮ್ಮ ಹೆಸ್ರ್ ಏನು ಹೇಳಿ

ಹಾಂ ಎಷ್ಟು ಗಂಟೆಗೆ ಓಪನಾಗುತ್ತೆ ಬ್ಯಾಂಕು ನೀವು ಎಷ್ಟು ಗಂಟೆಗೆ ಸಿಗ್ತೀರಾ ಹಾಂ ಸರಿ ಸರಿ ಹಾಂ ಸರಿ ಮ್ಯಾಮ್